ನಾನು ಪದವಿಪೂರ್ವ ಶಿಕ್ಷಣವನ್ನು ಮಲೆಬೆನ್ನೂರಿನ ಗೋರ್ಮೆಂಟ್ ಕಾಲೇಜಿನಲ್ಲಿ ಪಡೆದುಕೊಂಡಿದ್ದೆ ಮತ್ತು ಸ್ನಾತಕೋತ್ತರ ಪದವಿಯನ್ನು ಚಾಣಕ್ಯ ಕಾಲೇಜ್ ಅದರ ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದೇನೆ ನನ್ನ ಸ್ಕೂಲನ್ನು ನಾನು ನನ್ನ ಪಕ್ಕದ ಊರಾದ ಬೇವಿನಹಳ್ಳಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಮುಗಿಸಿದ್ದೇನೆ ನಾನು ಈಗ ಉದ್ಯೋಗಕ್ಕಾಗಿ ನನ್ನ ರಾಜಧಾನಿಯಾದಂತಹ ನನ್ನ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಿಗೆ ಹೋಗಲು ಬಯಸುತ್ತಿದ್ದೇನೆ ಮತ್ತು ಅಲ್ಲಿ ಉದ್ಯೋಗವನ್ನು ಅರಸಿ ಹೊರಟಿದ್ದೇನೆ ನಾವು ಈ ವರ್ಷದ ಜುಲೈ ತಿಂಗಳಿನಲ್ಲಿ ನನ್ನ ಪದವಿಯನ್ನು ಪೂರ್ಣಗೊಳಿಸಿದೆ ಸ್ನಾತಕೋತ್ತರ ಪದವಿಗೆ ಸಿ ಇ ಟಿಗೆ ಅಪ್ಲೈ ಮಾಡಿದ್ದೇನೆ ಆದರೆ ಅದು ಇನ್ನೂ ಎಕ್ಸಾಮ್ ಆಗಿಲ್ಲ ಆದರೂ ನಾನು ಮನೆಯ ಕಾರಣದಿಂದಾಗಿ ಮತ್ತು ಫೈನಾನ್ಷಿಯಲ್ ಕ್ರೈಸಿಸ್ನಿಂದಾಗಿ ಆರ್ಥಿಕ ಪ್ರಾಬ್ಲಮ್ನಿಂದಾಗಿ ಕೆಲಸಕ್ಕೆ ಹೋಗಲು ಬಯಸುತ್ತಿದ್ದೇನೆ ಹಾಗಾಗಿ ಕೆಲಸದ ಬಗ್ಗೆ ನನಗೆ ಹೆಚ್ಚು ಒಲವಿದೆ